ಇಂದು ಭಾರತದಲ್ಲಿ ಕೆಲವೊಂದು ಪ್ರಮುಖ ಸವಾಲುಗಳನ್ನ ಎದುರಿಸ್ತಾ ಇದ್ದೇವೆ ಯಾಕಂಥೇಳಿದ್ರೆ ಅದಕ್ಕೆ ಪರಿಹಾರಗಳು ಇದೆ ಅದರ ಬಗ್ಗೆ ನಾವು ಚಿಂತೆ ಮಾಡಿ ಅದಕ್ಕೆ ಪರಿಹಾರವನ್ನು ಹುಡುಕೋದು ಮೊದಲನೇದಾಗಿ ಬಡತನ ಮನುಷ್ಯ ಹುಟ್ಟಿನಿಂದ ಹಿಂದೆ ಹುಟ್ಟಿದಂದಿನಿಂದ ಸಾಯುವ ತನಕ ಅವನ ಜೀವನದಲ್ಲಿ ಅವನು ಕಷ್ಟಪಟ್ಟು ದುಡಿದು ಕೆಲಸ ಮಾಡಿ ಅವನ ಜೀವನವನ್ನು ಕಳಿಬೇಕಾಗ್ತದೆ ಅವನೆಷ್ಟೇ ಸಂಪಾದನೆ ಮಾಡಿದರೂ ಕೂಡ ಅವನ ಜೀವನದಲ್ಲಿ ಅವನ ದಿನಕ್ಕೆ ಬೇಕಾದಂಥ ಒಂದು ಉಳಿತಾಯ ಆಗಲಿ ಖರ್ಚನ್ನು ಅವನು ಉಳಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಯಾಕಂಥೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಏನಂಥೇಳಿದ್ರೆ ಅವನಿಗೆ ಸಿಕ್ಕಿರುವಂಥ ಕೆಲಸ ಒಂದು ಅವ ಕೂಲಿ ಕೆಲಸ ಮಾಡ್ತಿರಬಹ್ದು ಆ ಕೂಲಿ ಕೆಲಸದಲ್ಲಿ ಅವನಿಗೆ ಬೇಕಾದಷ್ಟು ಆ ಹಣ ಅವನಿಗೆ ಸಿಗ್ತಾಯಿಲ್ಲ ಯಾಕೆಂದ್ರೆ ಕೂಲಿ ಕೆಲಸ ಮಾಡುವವರಿಗೆ ತುಂಬ ಕಡಿಮೆ ಹಣ ಸಿಗ್ತದೆ ಅದರಿಂದಾಗಿ ತುಂಬ ಕಷ್ಟಪಡ್ತಾಯಿದ್ದಾರೆ ಈಗ ಒಬ್ಬ ಬಡವ ತಾನು ದಿನವಿಡೀ ದುಡ್ದಂಥ ಹಣದಲ್ಲಿ ತನ್ನ ಒಂದು ದಿನದ ಖರ್ಚನ್ನು ಅಥವಾ ಒಂದು ತಿಂಗಳಿನ ಖರ್ಚನ್ನು ತೆಗಿಬೇಕಾಗ್ತದೆ ಕೆಲವೊಂದು ಸಾರಿ ಎಷ್ಟು ಕಷ್ಟ ಆಗ್ತದಂಥೇಳಿದ್ರೆ ಅವನು ಒಂದು ದಿನದ ಸಂಬಳದಲ್ಲಿ ಅವನು ಪ್ರತಿ ಒಂದು ಹದ್ನೈದು ದಿವ್ಸಾನೋ ಇಪ್ಪತ್ತು ದಿವ್ಸಾನೋ ಹಾಗೆ ಕಳಿಬೇಕಾಗ್ತದೆ ಯಾಕೆಂದ್ರೆ ಒಮ್ಮೆ ಕೆಲಸ ಇದ್ದರೆ ಇನ್ನೊಮ್ಮೆ ಕೆಲಸ ಇರೋದಿಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಈ ಬಡತನದಿಂದ ಹೇಗೆ ಅವ್ರನ್ನು ಮುಂದೆ ಹೊರಗೆ ತರುವಂಥದ್ದು ಅಂಥೇಳಿ ಹೇಗಂತ ಹೇಳಿದರೆ ಒಂದು ಅವರ ಹಣಕಾಸಿನ ಸ್ಥಿತಿ ಹೇಗಿದೆ ಅದನ್ನು ಮೊದಲು ನಾವು ಅವಲೋಕಿಸಬೇಕಾಗ್ತದೆ ಯಾಕಂಥೇಳಿದ್ರೆ ಅವರ ಜೀವಿತ ಅಲ್ಲಿ ಎಷ್ಟು ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಒಬ್ಬ ಬಡವನಾದರೆ ಅವನ ಮನೆಯಲ್ಲಿ ಒಬ್ಬ ತಾಯಿ ಅವನ ಹೆಂಡತಿ ಅವನ ಮಕ್ಕಳು ಅವರೆಲ್ಲ ಎಷ್ಟು ಜನ ಇದ್ದಾರೆ ಅವರ ಬಗ್ಗೆ ನಾವು ಡೀಟೇಲ್ ಕಲೆಕ್ಟ್ ಮಾಡ್ಬೇಕು ಯಾಕೆಂದ್ರೆ ಒಂದು ನಾವು ಈಗ ಥಿಂಕ್ ಮಾಡೋದಾದ್ರೆ ಆದರೆ ಅದರಲ್ಲಿ ಒಂದು ಕುಟುಂಬದ ಇನ್ಕಮ್ ಅಂಥೇಳಿದ್ರೆ ಅವರ ಎಷ್ಟಿರ್ಬೇಕು ಅಂಥೇಳಿದ್ರೆ ಒಂದು ಮಿನಿಮಮ್ ಆ ಆರು ಸಾವಿರ ಅಥವಾ ಹತ್ತು ಸಾವಿರನಾದರೂ ಇರಲೇಬೇಕು ಯಾಕೆಂದ್ರೆ ತಿಂಗಳಿಗೆ ಹೇಳುವಂಥದ್ದು ಯಾಕಂಥೇಳಿದ್ರೆ ಆ ತಿಂಗಳಲ್ಲಿ ಅವನು ಪ್ರತಿ ಖರ್ಚನ್ನು ಎಲ್ಲ ಸಹ ಕುಟುಂಬದ ಪ್ರತಿ ಖರ್ಚನ್ನು ಅವನು ಸರಿದೂಗಿಸಬೇಕಾದ್ರೆ ಅವನು ಒಂದು ಮಿನಿಮಮ್ ಅಮೌಂಟ್ ಅಂಥೇಳಿದ್ರೆ ಅದು ಹತ್ತು ಸಾವಿರ ರೂಪಾಯಿ ಬೇಕೇ ಆಗ್ತದೆ ಅಷ್ಟು ಅಮೌಂಟ ಅವನಿಗೆ ಸಿಗುವ ಹಾಗೆ ಅಂಥ ಕೆಲಸವನ್ನು ಅವನಿಗೆ ಹುಡುಕಿ ಕೊಟ್ಟರೆ ಅದು ನಾನು ಮಾಡಿದಂಥ ಒಂದು ಉಪಕಾರ ಆಗ್ತದೆ ಆ ಕುಟುಂಬಕ್ಕೆ ಅವನ ಬಡತನದಿಂದ ಹೊರಗೆ ಬರಬೇಕಂತಾದ್ರೆ ಇದು ಒಂದು ಹೆಲ್ಪಾಗ್ತದೆ ಇನ್ನೊಂದು ಸಮಸ್ಯೆ ಪ್ರಮುಖ ಸಮಸ್ಯೆ ಅಂಥೇಳಿದ್ರೆ ಈ ಮೊಬೈಲ ನೆಟ್ವರ್ಕಿಂಗ ಈಗ ಆಲ್ರೆಡಿ ನಾವು ಫೈವ್ ಜಿ ಅನ್ನು ಯೂಸ್ ಮಾಡ್ತಾಯಿದ್ದೇವೆ ಯಾಕಂಥೇಳಿದ್ರೆ ಅದರದ್ದು ತುಂಬ ಕಾಸ್ಟ್ಲಿ ಆಗ್ಬಿಟ್ಟಿದೆ ಫಾರ್ ಈಗ ನಮ್ಮ ಪ್ರತಿಷ್ಠಿತ ಕಂಪೆನಿಗಳಂಥೇಳಿದ್ರೆ ಒಂದು ಐಡಿಯಾ ಏರ್ಟೆಲ್ ಜಿಯೋ ಮತ್ತು ಬಿ ಎಸ್ ಎನ್ ಎಲ್ ಇಂಥ ನಾಲ್ಕು ಕಂಪೆನಿಗಳಿದ್ದಾವೆ ಬಟ್ ಬಿ ಎಸ್ ಎನ್ ಎಲ್ನವರು ಭಾಳ ಹಿಂದಿನಿಂದ ಸೇವೆಯನ್ನು ಕೊಡ್ತಾಯಿದ್ದಾರೆ ಬಟ್ ಅವರದ್ದು ರೇಟ ಸರಿಯಿದೆ ಯಾಕಂಥೇಳಿದ್ರೆ ಅದನ್ನ ಅವರು ಅವರ ಮಾರ್ಕೆಟಿಂಗನ್ನು ಅವರು ತುಂಬ ಎಲಬ್ರೇಟ್ ಮಾಡ್ತಾಯಿದ್ದಾರೆ ಅಂದರೆ ಹೇಳಿದರೆ ತುಂಬ ಅದನ್ನು ಕಸ್ಟಮರನ್ನು ಅಟ್ರಾಕ್ಟ್ ಮಾಡಲಿಕ್ಕೋಸ್ಕರ ತುಂಬ ತುಂಬ ಆಫರ್ಗಳನ್ನೆಲ್ಲ ತರ್ತಾಯಿದ್ದಾರೆ ಬಟ್ ಅವರದ್ದು ರೇಟ್ ಏನು ನೋಡುವಂಥದ್ದು ನಾವು ಅದು ತುಂಬ ಇದಾಗಿದೆ ಜಾಸ್ತಿ ಇದೆ ಹಾಗಾಗಿ ಅದನ್ನು ಸಾಮಾನ್ಯವಾಗಿ ನಾವು ಸಾಮಾನ್ಯ ಈಗ ಮೂರು ಲೆವ್ ಇದು ಹೇಳ್ತೇವೆ ಅಂತ ಹೇಳ್ತೇವೆ ಒಂದು ಬಡವ ಇನ್ನೊಂದು ಮಿಡ್ಲ್ ಕ್ಲಾಸ್ ಇನ್ನೊಂದು ರಿಚ್ ಫ್ಯಾಮಿಲಿ ಅಂಥೇಳಿ ಸೊ ಅಂಥವರಿಗೆ ಬಡವರಿಗಂತೂ ಕಷ್ಟವೇ ಕಷ್ಟ ಅದನ್ನು ಅಂತಹ ಪ್ಲ್ಯಾನ್ಗಳನ್ನು ಫಾರ್ ಎಕ್ಸಾಂಪಲ್ ಒಂದು ಜೀವಿಗೆ ತಿಂಗಳಿಗೆ ನಿಮಗೆ ಮುನ್ನೂರು ಮುನ್ನೂರರಿಂದ ನಾನ್ನೂರು ರೂಪಾಯಿ ಇಡಬೇಕಾಗ್ತದೆ ಅದು ಒಬ್ಬ ಬಡವನಾಗಿ ಅವನಿಗೆ ತುಂಬ ಕಷ್ಟ ಇದೆ ಹಾಗೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಟ್ಟಿದವರಿಗೆ ಅಂದರೆ ಮಿಡ್ಲ್ ಕ್ಲಾಸಲ್ಲಿರುವ ಅಂಥವರಿಗೆ ಅವರಿಗೆ ಅದು ಬಜೆಟ್ ಅದು ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಅನ್ನಿಸ್ತದೆ ಯಾಕೆಂದ್ರೆ ಅದು ಹಾಕ್ಬಹುದು ಶ್ರೀಮಂತರಿಗೆ ಅದು ಯಾವ ಲೆಕ್ಕವೂ ಬರೋಲ್ಲ ಯಾಕಂಥೇಳಿದ್ರೆ ಅವರು ಕೇವಲ ಅವ್ರ ಹತ್ರ ಹಣ ಇದೆ ಅವ್ರು ಯಾವ ಪ್ಲ್ಯಾನ್ ಕೂಡ ಹಾಕ್ಕೊಳ್ತಾರೆ ಯಾಕೆಂದ್ರೆ ಅವರು ಆಲ್ಮೋಸ್ಟ್ ಎಲ್ಲ ಈ ಜಾಸ್ತಿ ಪ್ಲ್ಯಾನ್ಗಳನ್ನು ಹಾಕ್ಕೊಳ್ತಾರೆ ಯಾಕೆಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಪ್ಲ್ಯಾನ್ಗಳು ವರ್ಷಕ್ಕೆ ಒಂದ್ಸರಿ ಹಾಕ್ಕೊಳ್ತಾರೆ ಸೊ ಹಾಗಿರುವಾಗ ಇದು ಇದರಿಂದಾಗಿ ಒಬ್ಬ ಸಾಮಾನ್ಯನಾಗಿ ಬಡವನಿಗೆ ಅದು ತುಂಬ ಕಷ್ಟ ಆಗ್ತಾಯಿದೆ ಹಾಗಾಗಿ ಅದನ್ನು ಒಂದು ಅದಕ್ಕೆ ಪ್ಲ್ಯಾನ್ ಏನು ಕೊಡ್ಬಹುದು ಅಂಥೇಳಿದ್ರೆ ಒಂದು ಈಗ ಎಲ್ಲ ವರ್ಗಕ್ಕೂ ಒಂದು ಮೂರು ವರ್ಗಕ್ಕೂ ಅದು ಸರಿದೂಗಿಸುವಂಥ ಒಂದು ಇದನ್ನು

ಇನ್ನೊಂದೇನಂತ ಹೇಳಿದ್ರೆ ಇನ್ನೊಂದು ಸಮಸ್ಯೆ ಅಂಥೇಳಿದ್ರೆ ಹಣದುಬ್ಬರ ನಮ್ಗೊತ್ತು ಎಲ್ಲ ಈಗ ತರಕಾರಿಗಳಿಗೆ ಬೆಲೆ ಜಾಸ್ತಿಯಾಗಿದೆ ಮತ್ತೆ ಬಸ್ಸಿನ ದರ ಜಾಸ್ತಿಯಾಗಿದೆ ತುಂಬ ವಿಚಾರಗಳಲ್ಲಿ ಬೆಲೆ ಜಾಸ್ತಿ ಆಗ್ತಾ ಉಂಟು ಪೆಟ್ರೋಲು ಈಗ ಸದ್ಯಕ್ಕೆ ಈಗ ಒಂದು ಕಡೆ ನಿಂತಿದೆ ರೇಟು ಬಟ್ ಅದರ ದರವೂ ಜಾಸ್ತಿ ಆಗ್ಬಹುದು ಇನ್ನು ಮುಂದಕ್ಕೆ ಯಾಕಂಥೇಳಿದ್ರೆ ಈಗ ತರಕಾರಿಗಳ ವಿಷಯ ಮಾತಾಡೋದಂತಾದ್ರೆ ತರಕಾರಿಯಲ್ಲಿ ನಮ್ಮ ದಿನ ಬಳಕೆಗೆ ಅದು ಬೇಕೇ ಬೇಕು ಯಾಕೆಂದ್ರೆ ಅದನ್ನು ಅದರ ದರವನ್ನು ನಾವು ಜಾಸ್ತಿ ಮಾಡಿದರೆ ಅದರಿಂದಾಗಿ ಒಬ್ಬ ಸಾಮಾನ್ಯ ಜನರಿಗೆ ತುಂಬ ಕಷ್ಟ ಆಗ್ತದೆ ಈಗ ಬಡವರಿಗೆ ಅಂತು ತುಂಬನೇ ಕಷ್ಟ ಅವರಿಗೆ ತರಕಾರಿ ಇಲ್ಲ ಅಂತ ಹೇಳಿದರೆ ಅವರು ಆ ದಿನ ಏನೂ ತಿನ್ನೋಕ್ಕಾಗೋದಿಲ್ಲ ಆ ರೀತಿ ಆಗ್ತದೆ ಸೊ ಅದರಿಂದಾಗಿ ಆ ತರಕಾರಿಗಳ ಬೆಲೆಯನ್ನು ನಿಗದಿತವಾಗಿ ಅಂದರೆ ನಮಗೆ ಅದು ಇದನ್ನು ನಾವು ಎರಡು ರೀತಿಯಲ್ಲಿ ನೋಡ್ಬಹುದು ಒಂದು ತರಕಾರಿಯನ್ನ ಬೆಳೆಸಿರುವಂಥ ರೈತ ಇನ್ನೊಂದು ತಗೊಳ್ಳುವಂಥ ಸಾಮಾನ್ಯ ಜನರು ಸೊ ಇವರಿಬ್ಬರ ಕಡೆ ನೋಡಿದರು ಕೂಡ ಒಬ್ಬನಿಗೆ ಬೆಲೆ ಸಿಗಬೇಕು ಅವ್ನು ತರಕಾರಿ ಬೆಳೆಸಿದ್ದಕ್ಕೆ ಇನ್ನೊಂದು ಕಡೆಯಿಂದ ಅವನ ಸಂಬಳಕ್ಕೆ ಅಂದರೆ ಅವನ ಹತ್ರ ಎಷ್ಟು ಹಣ ಇದೆ ಅವನೀಗ ಬಡವನಾದರೆ ಅವನಿಗೆ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತದೆ ಸೊ ಅದನ್ನು ನಾವು ನೋಡಬೇಕಾಗ್ತದೆ ಎರಡೂ ರೀತಿಯಲ್ಲಿ ನಾವು ನೋಡಿಕೊಂಡು ಅದಕ್ಕೆ ಸರಿಯಾದ ಒಂದು ದರವನ್ನು ನಾವು ನಿಗದಿ ಪಡಿಸಬೇಕಾಗ್ತದೆ ಇನ್ನೂ ಮಾತಾಡೋದಂತಾದ್ರೆ ಈಗ ಪೆಟ್ರೋಲ್ ಬೇರೆ ಬೆಲೆ ಈಗ ಸದ್ಯಕ್ಕೆ ಈಗ ಒಂದೇ ದರದಲ್ಲಿ ಇದೆ ಬಟ್ ಇನ್ನು ಮುಂದಕ್ಕೆ ಅದು ಯಾವ ರೀತಿ ಆಗ್ತದೆ ಅದು ಗೊತ್ತಿಲ್ಲ ಯಾಕೆಂದ್ರೆ ಈಗ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳೆಲ್ಲ ಬರ್ತಾ ಉಂಟು ಹಾಗಾಗಿ ಅದು ಫ್ಯೂಚರಲ್ಲಿ ನಮಗೆ ಅದು ತುಂಬ ಹೆಲ್ಪ್ ಆಗ್ಬಹುದು ಬಟ್ ಅದು ಈಗದು ಕಾಸ್ಟಿಗೆ ತುಂಬ ಕಷ್ಟ ಆಗ್ತದೆ ಯಾಕಂಥೇಳಿದ್ರೆ ಅದು ಒಂದು ವಿಶ್ಲೇಷಣೆ ಮಾಡಿದರೆ ಅದರಲ್ಲಿ ನಮಗೆ ಒಂದು ಪದ ಏನು ಬರ್ತದಂತ ಹೇಳಿದರೆ ಈಗ ಸಾಮಾನ್ಯವಾಗಿ ಒಂದು ಪೆಟ್ರೋಲ್ನ ವಾಹನ ಖರೀದಿ ಮಾಡ್ಲಿಕ್ಕಂತ ಹೋದರೆ ನಿಮಗೆ ಸಾಧಾರಣ ಒಂದು ಲಕ್ಷ ಹನ್ನೆರಡು ಲ ಹನ್ನೆರಡು ಸಾವಿರ ಆ ಥರ ಬೀಳ್ತದೆ ಒಂದು ಸ್ಕೂಟಿ ಅಂತಾದ್ರೆ ದ್ವಿಚಕ್ರ ವಾಹನಕ್ಕೆ ಸೊ ಅದೇ ನೀವು ಪೆಟ್ರೋಲ್ ಹಾಕ್ತಾ ಅದನ್ನು ಮೈಲೇಜ್ ನಿಮಗೆ ಒಂದು ಅರವತ್ತು ಐವತ್ತು ಮೈಲೇಜ್ ಕೊಟ್ಟರೆ ಅದು ನಿಮಗೆ ವಾರಕ್ಕೆ ಒಂದು ಮುನ್ನೂರು ರೂಪಾಯಿ ಹಾಕಿದ್ರೆ ನೀವು ಒಂದು ವಾರ ಇಡೀ ಅದನ್ನು ಯೂಸ್ ಮಾಡ್ಬಹುದು ಸೊ ಹೀಗೆ ನೀವು ಬ್ಯಾಟ್ರಿ ಎಲೆಕ್ಟ್ರಿಕಲ್ ಅದಕ್ಕೆ ಹೋದರೆ ನಿಮಗೆ ಈಗ ಏನು ಸದ್ಯಕ್ಕೆ ಖರ್ಚು ಬರೋಲ್ಲ ಯಾಕೆಂದ್ರೆ ಅದು ಮೇನ್ಟೆನೆನ್ಸ್ ನಿಮಗೆ ಫಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಅದಕ್ಕೆ ಎಷ್ಟು ಮಾಡ್ಬೇಕಂತ ಹೇಳಿದ್ರೆ ಟು ಪಾಯಿಂಟ್ ಎರಡು ಲಕ್ಷ ಮೂವತ್ತು ಸಾವಿರ ಅಥವಾ ಎರಡು ಲಕ್ಷ ಮೂರು ಲಕ್ಷ ಮಾಡಬೇಕಾಗ್ತದೆ ಫಸ್ಟಿಗೆ ಅದು ಒಬ್ಬ ಸಾಮಾನ್ಯ ಜನರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಅವರು ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದಾರೆ ಬಟ್ ಅದರ ಬಗ್ಗೆ ಅದು ನಮಗೆ ಎಂತ ಹೇಳ್ತಾರೆ ಅದನ್ನು ನಾವು ಮಾಡ್ಬಹುದು ಬಟ್ ಅದು ಸ್ವಲ್ಪ ಸಮಯದ ಮಟ್ಟಿಗೆ ಮಾತ್ರ ನಿಮಗೆ ಕಷ್ಟ ಬೀಳ್ತದೆ ಮತ್ತೆ ನೀವು ನೆಕ್ಸ್ಟ್ ಅದಕ್ಕೆ ಸರ್ವೀಸ್ ಮಾಡಲಿಕ್ಕೆ ಅಥವಾ ಅದರ ಬ್ಯಾಟರಿಯನ್ನು ಚೇಂಜ್ ಮಾಡಲಿಕ್ಕೋಸ್ಕರ ಆವಾಗ ನಿಮಗೆ ಅದು ಕಾಸ್ಟ್ಲಿ ಬೀಳ್ತದೆ ಸಾಧಾರ್ಣ ಒಂದು ಬ್ಯಾಟ್ರಿಗೆ ನಿಮಗೆ ಎಂಬತ್ತು ಸಾವಿರ ತನಕ ಬೀಳ್ತದೆ ಒಂದು ಎರಡು ಬ್ಯಾಟ್ರಿ ಅಂತ ಆದರೆ ಸೊ ಹಾಗಾಗಿ ಅದು ಸ್ ಒಟ್ಟಿಗೆ ನಿಮಗೆ ಎರಡು ಕಡೆ ನೋಡ್ಲಿಕ್ಕೆ ಹೋದರೆ ನಿಮಗೆ ಪೆಟ್ರೋಲ್ದು ಗಾಡಿನೇ ಈಗ ಸದ್ಯಕ್ಕೆ ಅದರಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಸಾವಿರ ನಿಮಗೆ ಉಳಿತಾಯ ಆಗ್ತದೆ ಸೊ ಇದೆಲ್ಲ ವಿಷಯಗಳು ನಾವು ಭಾರತ ಈಗ ಎದುರಿಸ್ತಿರುವಂಥ ಸಮಸ್ಯೆಗಳು ಮತ್ತದಕ್ಕೆ ಕೆಲವೊಂದು ಪರಿಹಾರಗಳು